ನನ್ನ ಮಗನ ಬರ್ಡೆ ಅಕ್ಟೋಬರ್ ಎರಡನೇ ತಾರೀಕು ನನ್ನದು ಡಿಸೆಂಬರ್ ಇಪ್ಪತ್ತಮೂರು ನನ್ನ ಬರ್ಡೆ ಡಿಸೆಂಬರ್ ಎರಡನೇ ತಾರೀಕು ಕೂಡ ನನಗೆ ತುಂಬ ನೆನ್ಪು ಇಟ್ಕೋಳೋವಂತಹ ದಿವಸ ಅದು ನಮ್ಮ ಮನೆಯವರ ಹುಟ್ಟಿದ ದಿವಸ ಆಮೇಲೆ ಡಿಸೆಂಬರ್ ನ ಒಂಬತ್ತನೇ ತಾರೀಕು ಎರಡು ಸಾವಿರದ ಹತ್ತನೇ ಇಸವಿ ನನ್ನ ಮೊಮ್ಮಗಳ ಬರ್ತ್ಡೇ ಹುಟ್ಟಿದ ದಿವಸ ಆಮೇಲೆ ನಮ್ಮ ಆರ್ಯ ಹುಟ್ಟಿದ್ದು ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ ಒಂದನೇ ಇಸವಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಹುಟ್ಟಿದ ಅದು ನನಗೆ ತುಂಬ ನೆನಪು ಇಟ್ಕೊಳ್ಳುವಂಥ ದಿವಸಗಳು ಧನ್ಯವಾದ